ಕಿರು ಉದ್ದಿಮೆಗಳಲ್ಲಿ ಓಟಲ್ ವ್ಯಾಪಾರ ಬಟ್ಟೆ ವ್ಯಾಪಾರ ಎಲೆಕ್ಟ್ರಾನಿಕ್ಸ್ ರಿಪೇರಿ ವ್ಯಾಪಾರ ಬಿಡಿ ಭಾಗಗಳು ಎಲೆಕ್ಟ್ರಾನಿಕ್ಸ್ ಬಿಡಿ ಭಾಗಗಳ ವ್ಯಾಪಾರ ಕಿರಾಣಿ ಅಂಗಡಿ ವ್ಯಾಪಾರ ಈ ವ್ಯಾಪಾರಗಳು ಅತ್ಯುತ್ತಮವಾದವು ಇದರಲ್ಲಿ ಓಟಲ್ ಉದ್ಯಮ ಅತೀ ಲಾಭದಾಯಕವಾದದ್ದು ಅಂದಿನ ಬಂಡವಾಳದ ಲಾಭವನ್ನು ಅಂದೇ ಪಡೆಯುವಂತ ಸಾಧ್ಯತೆಗಳು ಹೆಚ್ಚಾಗಿದೆ